ನಾವು ಕನ್ನಡವನ್ನು ಬಳಸಬೇಕು ನಾವು ಕನ್ನಡವನ್ನು ಏ ಯಾಕೆ ಬಳಸ್ತೀವಿ ಅಂತಂದ್ರೆ ರೆಗ್ಯುಲರಾಗಿ ನಾವು ಬಿ ಎಮ್ ಎ ಸ್ಟೂಡೆಂಟು ನಾವು ಬಿ ಎಮ್ ಎಸ್ ಸ್ಟೂಡೆಂಟಾದರೆ ಅಲ್ಲಿ ನಮ್ಗೆ ಟೀಚ್ ಮಾಡೋದೆಲ್ಲ ಇಂಗ್ಲೀಷಲ್ಲಿ ಟೀಚ್ ಮಾಡ್ತಿರ್ತಾರೆ ಇಂಗ್ಲೀಷಲ್ಲಿ ಟೀಚ್ ಮಾಡೋ ಹೊತ್ತಿಗೆ ಇನ್ಕೇಸ್ ನಮ್ಗೆನಾದರೂ ಅರ್ಥ ಆಗಲಿಲ್ಲ ಅಂದರೆ ನಮಗೆ ಕನ್ನಡದಲ್ಲಿ ಹೇಳಿ ಕೊಡಬೇಕಾಗುತ್ತೆ ಸೊ ನಾವು ಕನ್ನಡವನ್ನು ಭಾಳ ಎಲ್ಲ ಕಡೆಯೂ ಪ್ರಚಾರ ಮಾಡಬೇಕಂತ ಭಾಳ ಅನ್ಕೊತಿವಿ ಬಟ್ ನಮ್ಮ ಟೀಚರ್ಸೆಲ್ಲಾ ಕನ್ನಡದಲ್ ಮಾತಾಡಬಾರ್ದು ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತ್ಹೇಳ್ತಾರೆ ಸೊ ಯಾಕಂತಂದರೆ ಇವಾಗ ನಮ್ಮ ಕಾಲೇಜಿನಲ್ಲಿ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸೂನು ಬಂದಿರ್ತಾರೆ ಅವರಿಗೆ ಸಧ್ಯಕ್ಕೆ ನಾವು ಕನ್ನಡವನ್ ಹೇಗ್ ಮಾತಾಡಬೇಕು ಹೇಗಿಲ್ಲ ಅಂತೆಲ್ಲ ಹೇಳಿ ಕೊಡ್ತಿರ್ತೀವಿ ಯಾಕಂತಂದರೆ ಇನ್ಕೇಸ್ ನಮ್ಮ ಮಾತೃಭಾಷೆದಲ್ ನಾವು ಮಾತಾಡಿದರೆ ಸ್ವಲ್ಪ ಕರೆಕ್ಟಗಾಗುತ್ತೆ ಎಲ್ಲ ಕ್ಲೀಯರಾಗಿ ಗೊತ್ತಾಗುತ್ತೆ ಆ ಟೈಪೆಲ್ಲಾ ಸೊ ಇತ್ತೀಚಿಗೆ ನಮ್ಮ ಕಾಲೇಜಲ್ಲಿ ಕೂಡ ಎಲ್ಲ ಲೆಕ್ಚರ್ಸೂನೂ ಆದಷ್ಟು ಕನ್ನಡದಲ್ಲೇ ಮಾತಾಡ್ತಿದಾರೆ ನಾವು ಕನ್ನಡವನ್ನು ಬೆಳೆಸಬೇಕು ಆ್ಯಕ್ಚುಲಿ ಯಾಕಂತಂದರೆ ಇವಾಗ ನಾವು ಬೇರೆ ಕಡೆ ಹೋದಾಗ ಅವ್ರ ಭಾಷೆ ನಾವು ಬಳಸಬೇಕಾಗುತ್ತೆ ಸೊ ನಮ್ಮಕಡೆ ಅವ್ರು ಬಂದಿರ್ತರಂದಮೇಲೆ ಅವ್ರಿಗೂ ನಾವು ಕನ್ನಡ ಮಾತಾಡಲಿಕ್ಕೆ ಹೇಳಿಕೊಡ್ಬೇಕು ನಾ ಆದಷ್ಟು ಎಲ್ಲಾರಿಗೂ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲಾರು ಕನ್ನಡದಲ್ ಮಾತಾಡು ಮಾತಾಡು ಮಾತಾಡು ಅಂತ ಎಲ್ಲ ಔಟ್ ಆಫ್ ಸ್ಟೇಟ್ ಸ್ಟೂಡೆಂಟ್ಸಿಗೆ ಹೇಳಿದ್ದೀವಿ ಸೊ ಅವರೆಲ್ಲಾರು ಮಾತಾಡ್ತಿದಾರೆ ಇವಾಗ ನಾವು ಕನ್ನಡವನ್ನು ಹೇಗ್ ಬೆಳಸ್ಬೋದು ಇನ್ನೂ ಒಂದು ಏನೂ ಅಂತಂದರೆ ಇವಾಗ ಕೊಪ್ಪಳದಲ್ಲಿ ಹೊರಗಿಂತ ಭಾಳ ಜನ ಕೆಲಸಕ್ಕಾಗಿ ಕೆಲಸಕ್ಕಾಗ್ಲಿ ಕಲಿಸೋಕ್ಕು ಬಂದಿರ್ತಾರೆ ಮತ್ತು ಕಲಿಸೋದಕ್ಕು ಬಂದಿರ್ತಾರೆ ಮತ್ತು ಇವಾಗ ಬಸ್ ಡ್ರೈವರ್ಸು ಲಾರಿ ಡ್ರೈವರ್ಸು ಎಲ್ಲಾರು ಬಂದಿರ್ತಾರೆ ಅವರಿಗೂ ಸಹ ನಾವು ಯಾವಾಗಾದರೂ ಇವಾಗ ಊಟ ಮಾಡೋ ಹೊತ್ತಿಗೆ ರೆಸ್ಟೋರೆಂಟ್ ಇರುತ್ತಲ್ಲಾ ಅಲ್ಲಿ ಸಧ್ಯಕ್ಕೆ ಬೇರೆ ಬೇರೆ ಸ್ಟೇಟಿಂದ ಶೆಫ್ಸ್ ಬಂದಿರ್ತಾರೆ ಸೊ ಅವ್ರ ಕಡೆಯೂ ನಾವು ಕನ್ನಡದಲ್ ಮಾತಾಡಿ ಮಾತಾಡಿ ಮಾತಾಡಿ ಅವ್ರಿಗೂ ಇವಾಗ ಹೇಗಾಗಿದೆ ಅಂತಂದರೆ ಕನ್ನಡ ಅಂತಂದರೆ ಹೀಗಾ ಅಂತ ಅರ್ಥ ಆಗೋಕೆ ಚಾಲು ಆಗಿಬಿಟ್ಟಿದೆ ಸೊ ಇವಾಗ ಅವ್ರು ಕೂಡ ಕನ್ನಡ್ದಲ್ಲೇ ಮಾತಾಡ್ತಿದ್ದಾರೆ ಇನ್ಕೇಸ್ ನಾವು ಏನಾದರೂ ನಮ್ಮ ಮಾತೃಭಾಷೆಯನ್ನು ಬಿಟ್ಕೊಟ್ರೆ ಅವರು ಮತ್ತು ಅವರ ಭಾಷೆಯೆಲ್ಲ ಇಲ್ಲಿ ತಂದು ಸ್ಟಾರ್ಟ್ ಮಾಡ್ತಾರೆ ಸೊ ಅದರ ಕಾಲವಾಗೇ ನಾವು ಇವಾಗ ಕನ್ನಡವನ್ನು ಒಟ್ಟು ಬಿಟ್ಕೊಡಬಾರ್ದು ಅಂತ ನಾವೆಲ್ಲಾರಿಗೂ ಕನ್ನಡವನ್ನೇ ಕಲ್ಸಿದೀವಿ ಇವಾಗ ಬೇಸಿಕಲಿ ಏನಂತಂದರೆ ಇನ್ನೊಂದು ಇವಾಗ ಪೇಶಂಟ್ಸ್ ಎಲ್ಲ ಬರ್ತಿರ್ತಾರೆ ನಮ್ಮಕಡೆ ಸೊ ಅವ್ರಿಗೆ ನಾವು ಕಂಫರ್ಟಾಗಿ ಇವಾಗ ಹಳ್ಳಿಯವರು ಇಂಥವರೆಲ್ಲ ಬರ್ತಿರ್ತಾರೆ ಇನ್ಕೇಸ್ ನಾವಿಲ್ಲಿ ಕಾಲೇಜಲ್ಲಿ ಹೇಳಿದಂಗ ಇಂಗ್ಲೀಷಲ್ಲಿ ಮಾತಾಡಿದರೆ ಅವರಿಗೆ ಏನೋ ಒಂದು ಟೈಪ್ ಅನ್ಕಂಫರ್ಟ್ ಫೀಲಾಗಿ ಏನಾದರೂ ಹೇಳ್ಬೋದು ಸೊ ಅದಕ್ಕಾಗಿ ನಾವು ನಮ್ಮ ಕನ್ನಡದಲ್ಲಿಯೇ ಆದಷ್ಟು ತಿಳಿಸಿ ಹೀಗಾದ್ರೆ ಹೀಗಾಗುತ್ತೆ ಹಾಗ್ ಮಾಡಿದ್ರೆ ಹೀಗಾಗುತ್ತೆ ಇದು ಹೀಗೆ ಅದು ಹೀಗೆ ಅಂತ ಪ್ರತಿಯೊಂದು ಹೇಳಿ ಕೊಡ್ತೀವಿ ಇನ್ಕೇಸ್ ಬೇರೆ ಸ್ಟೇಟಿನವರು ಬಂದಿದ್ರೂ ಅವರ ಕಡೆಯೂ ನಾವು ಆದಷ್ಟು ಕನ್ನಡವನ್ನೇ ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಯಾಕಂತಂದರೆ ನಾವು ಹೇಳ್ತಿರ್ತೀವಿ ಅವರಿಗೆ ಇದಕ್ಕೆ ಹೀಗ್ ಅಂತಾರೆ ಹೀಗನ್ನಿರಿ ಇಲ್ಲಾಂತಂದರೆ ಅಲ್ಹೋಗಿ ಅರ್ಥಾಗಲ್ಲ ಯಾಕಂದರೆ ಕಾಲೇಜಲ್ಲಿ ಎಲ್ಲಾರಿಗೂ ಕನ್ನಡ ಬರೋಲ್ಲ ಸೊ ನಾವು ಕನ್ನಡ ಬೆಳೆಸ್ಬೇಕು ಇವಾಗ ಸೊ ಅದರ ಸಲುವಾಗಿ ನಮ್ಮೆಲ್ಲಾ ಲೆಕ್ಚರ್ಸು ಸಧ್ಯಕ್ ಅದೇ ಮಾಡ್ತಿದಾರೆ ಇತ್ತೀಚಿಗೆ ಮತ್ತು ನಮ್ಮ ಫ್ರೆಂಡ್ಸು ಒಂದು ನಮ್ಮದೊಂದು ಗ್ರೂಪಿದೆ ಅವ್ರನ್ನು ಎಲ್ಲಾರೂ ಕನ್ನಡದಲ್ಲೇ ಮಾತಾಡೋದಕ್ಕೆ ಎಲ್ಲರಿಗೂ ಹೇಳಿಕೊಡ್ತಿದ್ದಾರೆ ಸೊ ಒಟ್ಟಾಗಿ ಹೇಳ್ಬೇಕಂತಂದ್ರೆ ಕನ್ನಡವನ್ನು ಯಾವುದೇ ಸ್ಥಿತಿಯಲ್ಲೂ ಬೆಳೆಸಬೇಕಂತ ಭಾಳ ನೋಡ್ತಿದೀವಿ ಇವಾಗ ಹಾಗೆ ಇನ್ಕೇಸ್ ಏನಾದರೂ ನಾವು ಬೇರೆ ಊರಿಗೆ ಹೋದ್ವಿ ಎಲ್ಲಾದರೂ ಇಲ್ಲೇ ಅಕ್ಕಪಕ್ಕ ಹಳ್ಳಿಗೆ ಹೋದ್ವಿ ಅಲ್ಲಿ ಭಾಳ್ ಜನ ಮುಸ್ಲಿಮ್ಸು ಇರ್ತಾರೆ ಹಿಂದೂಗಳು ಇರ್ತಾರೆ ಸಿಖ್ ಇರ್ತಾರೆ ಪಂಜಾಬ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ಸೊ ಅಲ್ಲಿ ಕೂಡ ನಾವು ಕನ್ನಡವನ್ ಬಳಸ್ತೀವಿ ಯಾಕಂತಂದರೆ ಅವ್ರಿಗೂ ನಮ್ಮ ಭಾಷೆ ಅಂದರೆ ಏನು ಹೇಗಿರುತ್ತೆ ಏನಿಲ್ಲ ಆ ಟೈಪೆಲ್ಲಾ ಅರ್ಥ ಮಾಡ್ಕೋತ ಇದೀವಿ ಕನ್ನಡವನ್ನು ನಾವು ಬೆಳೆಸಬೇಕು ಸೊ ನಾವದು ಬೆಳೆಸೋ ಸಲುವಾಗೆ ನಾವು ಎಷ್ಟೆಲ್ಲ ಪ್ರಯತ್ನಿಸ್ತಿದೀವಿ ಅಂತಂದರೆ ಫುಲ್ ಎಲ್ಹೋದ್ರು ಕನ್ನಡ ಕನ್ನಡ ಕನ್ನಡ ಕನ್ನಡನೇ ಮಾತಾಡ್ಕೋತ ಹೋಗ್ತಿದೀವಿ ಸೊ ಇವಾಗ ಎಲ್ಲಾದರೂ ನಾವು ಹೊರಗಡೆ ಇನ್ಕೇಸ್ ಊಟಕ್ಕೆ ಆ ಟೈಪ್ ಹೋದರೆ ಇವಾಗ ದಾಬಾ ಟೈಪ್ ಹೋಗಿರ್ತಿವಿ ಸೊ ಅಲ್ಲಿ ಬರೀ ಪಂಜಾಬ್ ಶೆಫ್ಸ್ ಇರ್ತಾರೆ ಸೊ ಸ್ವಲ್ಪ ಜನ ಮುಸ್ಲಿಮ್ಸ್ ಇರ್ತಾರೆ ಅವ್ರಿಗೆ ಕನ್ನಡ ಬರಲ್ಲಲ್ಲಾ ಸೊ ಅವ್ರ ಕಡೆಯೂ ಸಹ ನಾವು ಕನ್ನಡದಲ್ಲೇ ಹೇಗ್ ಮಾತಾಡಬೇಕು ಏನಿಲ್ಲ ಇದಕ್ಕೆ ಇದು ಅಂತಾರೆ ಇವಾಗ ಅವರು ಟೊಮಾಟಕ್ಕೇನೋ ಅಂತಾರೆ ಹಿಂದಿಯೊಳಗೆ ನಾವು ಬಟ್ ಅವ್ರಿಗೆ ಇದು ಟೊಮಾಟೊ ಅಂತಾರೆ ಈರುಳ್ಳಿಗೆ ಅವ್ರು ಏನೇನೋ ಪ್ಯಾಜ್ ಅಂತಾರೆ ನಾವು ಅದಕ್ಕೂ ಆನಿಯನ್ ಆನಿಯನಿಗೆ ಈರುಳ್ಳಿ ಅಂತಾರೆ ಅಂತ ಹೇಳಿ ಕೊಡ್ತೀವಿ ಕನ್ನಡದಲ್ಲಿ ಈ ಟೈಪೆಲ್ಲ ತುಂಬ ನಾವೂನೂ ಮಾಡ್ತಾ ಇದೀವ್ ಇಲ್ಲಿ ಒಟ್ಟಾಗಿ ಕನ್ನಡ ಬೆಳೆಸಬೇಕಂತ ಭಾಳ್ ಅಂದರೆ ಫುಲ್ ಟ್ರೈ ಮಾಡ್ಕತೀವಿ ಬಟ್ ಅದು ಇವಾಗ ಇತ್ತೀಚಿಗೆ ಅದು ಅಪ್ಲೈನೂ ಆಕ್ಕತೈತೆ ಯಾಕಂತಂದರೆ ಇವಾಗ ಓದೋತ್ತಿಗೊಮ್ಮೆ ಬಾ ಅಣ್ಣ ಕುಂದ್ರು ಈ ಟೈಪೆಲ್ಲ ಸ್ವಾಗತ ಮಾಡಿ ಕರೀತಾರೆ ಫಸ್ಟಿಗೆ ಆ ಬೈ ಬೈಟೋ ಹಾಗೆಲ್ಲಾ ಅಂತಿದ್ದರು ಇವಾಗ ಆ ಟೈಪೆಲ್ಲ ಏನು ಅಂತಿಲ್ಲ ಬಾ ಅಣ್ಣ ಕುಂದ್ರು ಊಟಕ್ಕೆ ಏನು ತರಲಿ ಉಳ್ಳಾಗಡ್ಡಿ ಬೇಕಾ ನಿಂಬೇಹಣ್ಣು ಬೇಕಾ ರೊಟ್ಟಿ ಬೇಕಾ ಚಪಾತಿ ಬೇಕಾ ಏನು ಬೇಕು ಎಲ್ಲ ಕರೆಕ್ಟಾಗಿ ಕೇಳ್ತಿದಾರೆ ಇವಾಗ ಇವಾಗ ಒಟ್ಟಿನಲ್ಲಿ ಕನ್ನಡವಂತ್ರೂ ಆಲ್ಮೋಸ್ಟ್ ಆಲ್ ಎಲ್ಲ ಕೊಪ್ಪಳ ಜನತೆಗೂ ಕನ್ನಡವನ್ನು ಕಲಿಸ್ಕೊಡ್ಬೇಕಂತ ನಾವು ಅನ್ಕೊಂಡೀವಿ ಆ್ಯಂಡ್ ಕಲಿಸಿ ಕೊಟ್ಟೇ ಕೊಡ್ತೀವಿ